ನಾವು ನಮ್ಮ ಜೀವನದಲ್ಲಿ ಈ ಇಪ್ಪತ್ತೊಂದನೇ ಶತಮಾನದಲ್ಲಿ ವಿದ್ಯುತ್ತಿನ ಮೇಲೆ ತುಂಬಾ ರೀತಿಯಲ್ಲಿ ಅವಲಂಬಿತರಾಗಿದ್ದೇವೆ ಬೆಳಗ್ಗೆ ನಾವು ಎದ್ದಾಗಿನಿಂದ ಗ್ಯಾಸ್ ಗೀಸರ್ ಸ್ವಿಚ್ಚಾಗಲಿ ಮೋಟರಾಗಲಿ ನಮ್ಮ ಫೋನು ಲ್ಯಾಪ್ಟಾಪು ಅಥವಾ ಕಂಪ್ಯೂಟರ್ ವಸ್ತುಗಳು ಚಾರ್ಜ್ ಮಾಡೋದಾಗಲಿ ಮತ್ತು ಬಿಸ್ನೆಸ್ ಕ್ಲಾಸ್ನಲ್ಲಿ ಇರುವಂಥ ಅಥವಾ ಕಮರ್ಷಿಯಲ್ಲಲ್ಲಿ ಅಂಗಡಿಗಳಲ್ಲಿ ಇರುವಂಥ ವೆಲ್ಡಿಂಗ್ ಕೆಲಸ ಬೋರು ನೀರೆತ್ತುವುದು ಈಗ ಬರುತ್ತಿರುವಂಥ ವಿದ್ಯುತ್ ವಾಹನಗಳಾದ ಎರಡು ಚಕ್ರದ ಬೈಕ್ ನಾಲ್ಕು ಚಕ್ರದ ಕಾರು ಇವುಗಳು ಇವುಗಳನ್ನು ಚಾರ್ಜ್ ಮಾಡಲು ಬ್ಯಾಟರಿ ತುಂಬ ರೀತಿಯಲ್ಲಿ ನಮಗೆ ಅವಶ್ಯದ ರೂಪದಲ್ಲಿ ಆಗಿದೆ ಮತ್ತು ನಾವು ಅವುಗಳ ಮೇಲೆ ತುಂಬ ರೀತಿಯಲ್ಲಿ ಡಿಪೆಂಡ್ಸ್ ಸಹಿತ ಆಗಿದ್ದೇವೆ ಈಗ ಮತ್ತೊಂದು ಮೂಲ ಇನ್ನೊಂದು ಡಿಪೆಂಡೆನ್ಸಿ ಏನಂದರೆ ವಾಟರ್ ಟ್ಯಾಂಕ್ ಅಥ್ವಾ ಕುಡಿಯುವ ನೀರಿನ ಸೌಲಭ್ಯತೆ ನಮಗೆ ಸಿಗುವುದು ವಿದ್ಯುತ್ ಮೂಲದಿಂದ ಆದರಿಂದ ನಾವು ವಿದ್ಯುತ್ತಿನ ಮೇಲೆ ಈ ನಮಗೆ ಸಪ್ಲೈ ಇರುವಂಥ ಬೆಸ್ಕಾಮ್ ಅಥ್ವಾ ಸಿಸ್ಕಾಮ್ ಮೇಲೆ ತುಂಬ ರೀತಿಯಲ್ಲಿ ಡಿಪೆಂಡಾಗಿದ್ದೇವೆ ಇದಕ್ಕೆ ಪರ್ಯಾವಲಂಬನವಾಗಿ ಇರುವಂಥ ಯು ಪಿ ಎಸ್ ಇನ್ವರ್ಟರ್ ಜನ್ರೇಟರ್ ಅಥವಾ ಸೋಲಾರ್ ಮೇಲೆ ಅನ್ವೇಷಣೆಗಳು ಸಹ ಜನರು ಈಗ ಪ್ರಯೋಗ ಉಪಯೋಗಿಸಲು ಆರಂಭಿಸಿದ್ದಾರೆ ಕೆಲವರ ಮನೆಯಲ್ಲಿ ಯು ಪಿ ಎಸ್ ಇನ್ವರ್ಟರ್ ಇರುತ್ತದೆ ಕೆಲವರು ಸೋಲಾರ್ ಪ್ಯಾನಲ್ಸನ್ನು ಹಾಕ್ಸಿಕೊಂಡಿರುತ್ತಾರೆ ಆದರೂ ಇವುಗಳು ನಮಗೆ ವಿದ್ಯುತ್ತಿನ ಸಪ್ಲೈಯನ್ನು ಕನಿಷ್ಠ ಪಕ್ಷ ಎರಡು ಗಂಟೆ ಅಥವಾ ಮೂರು ಗಂಟೆ ವರೆಗೂ ಅಷ್ಟೇ ಬ್ಯಾಕಪ್ ಕೊಡಲು ಅನುಕೂಲ ಇರುತ್ತದೆ ಜನರೇಟರ್ ಇರುವಂಥವರು ಅಥ್ವಾ ಅಂಗಡಿಗಳಲ್ಲಿ ಅಥವಾ ಬ್ಯಾಂಕಗಳಲ್ಲಿ ಯಾರು ಜನ್ರೇಟರ್ ಬಳಸ್ತಾರೋ ಅದು ಡೀಸೆಲ್ ಖರ್ಚಿನು ಖರ್ಚು ಸಹಿತ ಅವರ ಮೇಲೆ ಹೊರೆಯಾಗುತ್ತದೆ